ಯಾವುದು ಪರಿಣಿತಿ ಕೊಬ್ಬರಿ ಎಣ್ಣೆನಾ ನಮ್ಮಲ್ಲಿ ಪರಿಣಿತಿ ಕೊಬ್ಬರಿ ಎಣ್ಣೆ ಅಂತ ಮಾಡ್ತೀವಿ ಅದು ಒಣ ಕೊಬ್ಬರಿಯನ್ನು ಹುರಿದು ಅದನ್ನು ಒಣಗಿಸಿ ಅದರಿಂದ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಮಾಡ್ತೇವೆ ಇಲ್ಲ ಯಾವುದೇ ರಾಸಾಯನಿಕ ವಸ್ತು ಸೇರ್ಸೋಲ್ಲ ಬರೀ ಮ ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲೇ ಮಾಡಿರ್ತೇವೆ ಸಾವಯವ ಪದ್ಧತಿಯಲ್ಲಿ ಇಲ್ಲ ತುಂಬ ಹಳೆಯದೆ ತುಂಬ ಹಳೆಯದು ನಾವು ಹೊರಗಡೆ ಮಾರ್ಕೆಟಿಗೆ ತುಂಬ ಕೊಡೋಕ್ಕೋಗಲ್ಲ ಕಾರಣ ಅಂತ ಹೇಳಿದರೆ ತುಂಬ ಸಪ್ಲೈ ಮಾಡ್ಲಿಕ್ಕೆ ಆಗೋಲ್ಲ ವಿತರಣೆ ಮಾಡ್ಲಿಕ್ಕೆ ಆಗೋಲ್ಲ ಹಾಗಾಗಿ ಕೆಲವೊಂದು ಜನಕ್ಕೆ ಮಾತ್ರ ಒಂದಿಷ್ಟು ಕೊಡ್ತೇವೆ ನೀವು ಯಾ ಅದು ಅಡ್ಗೆಗೆ ಬಳಸ್ಬೋದು ಅಡ್ಗೆಗೆ ಬಳಸ್ಬೋದು ತಲೆಗೆ ಬಳಸ್ಬೋದು ಆಮೇಲೆ ಅದನ್ನು ಔಷಧಿಯಾಗಿ ಬಳಸ್ಬೋದು ಕಾಲಿಗೇನಾದರೂ ಗಾಯ ಗೀಯ ಆಗಿ ಮಾಗದೇದ್ರೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಏನೂ ಆಗೋಲ್ಲ

ಎಲ್ಲರಿಗೂ ಆಗತ್ತೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನುಕೂಲ ನೋಡಿ ನೋಡಿ ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಉಪಯೋಗಿಸಿ ಅದರ ಮಹತ್ವ ತಿಳಿದು ನಮಗೆ ತಿಳಿಸಿ ನಿಮಗೆಷ್ಟು ಬೇಕಾರೂ ಕೊಡುವ ವ್ಯವಸ್ಥೆ ಮಾಡ್ತೇವೆ ಇಲ್ಲ ನಮ್ಮ ಮನೆಗೆ ಸಹ ಮನೆಗೆ ಮುಟ್ಟಿಸ್ತೀವಿ ಪ್ರತಿ ಮನೆಗಳಿಗೂ ವಿತರಣೆ ಮಾಡ್ತೀವೆ ಅದಕ್ಕೆ ಆನ್ಲೈನು ವ್ಯವಸ್ಥೆ ಇಲ್ಲ ಆನ್ಲೈನ್ ವ್ಯವಸ್ಥೆ ಇಲ್ಲ ನಾವು ಮನೆ ಕ ವಿಳಾಸ ಕೊಟ್ಟರೆ ಮನೆಗೇ ತಲುಪಿಸ್ತೀವಿ ಅದೇ ಖರ್ಚಿನಲ್ಲೇ ಅದೇ ಬೆಲೆಯಲ್ಲೇ ತಲುಪಿಸ್ತೀವಿ ನೋಡಿ ನೋಡಿ ಹೇಳಿ ಹೇಳಿ ಪರವಾಗಿಲ್ಲ ತೊಂದರೆ ಆಗೋಂಥದ್ದೇನಿಲ್ಲ ಅದು ಕೊಬ್ಬರಿ ಎಣ್ಣೆಯಲ್ಲ ನೀವು ತಲೆಗೆ ಬಳಸ್ಬೋದು ತಲೆಗೆ ಇಲ್ಲ ಇಲ್ಲ ನೀವು ಉಪಯೋಗ್ಸಿ ನೋಡಿ ಆಮೇಲೆ ನಮಗೆ ತಿಳಿಸಿ

ಸರಿ ಸರಿ ಆಯಿತು ಕಳಿಸ್ತೆ ಸರಿ ಸರಿ ಆಯ್ತು ಹಾಗೆ ಹಾಗೇ ಮಾಡಿ